ನನ್ನ ಹೆಮ್ಮೆ ಅಂತಂದ್ರೇ ನಾನು ಮೊದಲಿಗೆ ಎಜುಕೇಶನ್ನ ಮಾಡ್ತಾಯಿದ್ದೆ ಎಜುಕೇಶನ್ನ ಮಾಡ್ತಿರೋವಾಗ ನಾನೂ ನನಗೆ ಒಂದು ಅನಿಸ್ತಿತ್ತು ನಾನು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದ್ ಮಾಡಬೇಕು ಅಟ್ಲೀಸ್ಟ್ ಕಾಲೇಜ್ ಲೆಚ್ಚರರ್ ಆಗಬೇಕು ಅಥ್ವ ಇಲ್ಲಂತಂದರೆ ಒಂದು ಹಡ್ವಿಕೇಟ್ ಆಗಬೇಕು ಅಂತ ನಾನೂ ಅನ್ಕೊಂಡಿದ್ದೆ ಆದರೆ ಕೆಲವೊಂದೂ ಆಗ ಪರ್ಸ್ನಲ್ ಕಾರಣಗಳಿಂದ ನನಗೆ ವೈಯಕ್ತಿಕ ಕಾರಣಗಳಿಂದ ನನ್ನ ಎಜುಕೇಶನ್ನು ಡಿಗ್ರಿಯಲ್ಲಿ ಇನ್ಕಂಪ್ಲೀಟ್ ಆಯಿತು ಹಾಗಾಗಿ ನಾನೂ ಅದನ್ನು ಕಂಪ್ಲೀಟ್ ಮಾಡ್ಕೊಳೋಕೆ ಆಗಲಿಲ್ಲ ಅದನ್ನು ಹಾಗೇ ಬಿಟ್ಟೆ ಮತ್ತು ಏನ್ ಮಾಡಿದೆ ಒಂದು ಮೈರಡಾ ಅಂತ ಹೇಳಿಬಿಟ್ಟೂ ಒಂದು ಹೆನ್ ಜಿ ಓಗೆ ಬಂದೆ ನಾನು ಆ ಎನ್ ಜಿ ಓದಲ್ಲಿ ನನಗೆ ಓ ಅರ್ ಡಬ್ಲ್ಯೂ ಅಂತ್ಹೇಳ್ಬಿಟ್ಟು ಒಂದು ಪೋಸ್ಟನ್ನ ಕೊಟ್ಟರು ಅಲ್ಲೀ ನಾಲ್ಕು ಸಾವಿರ ರುಪಾಯಿ ಹಣಕ್ಕೆ ನಾನೂ ಕೆಲಸ ಮಾಡಿದೆ ಅಲ್ಲಿ ನನ್ನ ಕೆಲಸ ಏನು ಅಂತಂದರೆ ಸಮಾಜದಲ್ಲಿ ಏನು ನಮ್ಮ ಪ್ರತಿಯೊಬ್ಬ ಪ್ರಜೆಗೂ ಸಹ ಅಲ್ಲೀ ರಕ್ತ ಪರೀಕ್ಷೆ ಎಚ್ ಐ ವಿ ಅಂತ ಏನು ಬರುತ್ತೆ ಆ ಟೆಸ್ಟ್ ಮಾಡ್ಸೋದು ಆ ಎಚ್ ಐ ವಿ ಪಾಸಿಟಿವ್ ಬಂದಿರೋರ್ಗೆ ಕರ್ಕೊಂಡು ಹೋಗ್ಬಿಟ್ಟು ಹೆ ಆರ್ ಟಿ ಅಂತ್ಹೇಳ್ಬಿಟ್ಟು ಲಿಂಕ್ಸ್ ಕೊ ಲಿಂಕ್ ಮಾಡಿಸೋದು ಎ ಆರ್ ಟಿಗೆ ಆ ಸರ್ಕಾರ್ದಿಂದ ಅವ್ರಿಗೆ ಫ್ರೀ ಆಗಿ ಟಾಬ್ಲೆಟ್ಸನ್ನ ಮಾತ್ರೆಗಳನ್ನು ಕೊಡ್ತಿದ್ದರು ಎ ಆರ್ ಟಿ ಮಾತ್ರೆನ ಆ ಮಾತ್ರೆಗಳನ್ನ ಕೊಡ್ತಿದ್ದರು ಕುಡಿಯೊ ಕೊಡ್ಸೋವಂಥದ್ದು ಆ ಮಾತ್ರೆಗಳು ಕುಡಿಯೋದರಿಂದ ಅವರು ಏಡ್ಸಿಗೆ ತುತ್ತಾಗ್ತಿರಲಿಲ್ಲ ಅವರು ಮಾತ್ರೆ ತಗೊಂಡಷ್ಟು ದಿನ ಅವ್ರು ಹೆಲ್ತಿಯಾಗಿ ಚೆನ್ನಾಗೆ ಇರ್ತಾಯಿದ್ರು ಹಾಗಾಗಿ ನಾನು ಏನು ಮಾಡಿದೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಹೇಳಿಬಿಟ್ಟು ನನ್ನ ಆಯ್ಕೆನ ಮಾಡ್ಕೊಂಬಿಟ್ಟೆ ಅದರಲ್ಲೆ ನಾನು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ್ಹೇಳಿ ಮತ್ತು ಅದು ಬಿಟ್ಟು ನಂತರ ನಾನು ಏನು ಮಾಡಿದೆ ಉದಯ ಕಿರಣ ಅಂತ ಹೇಳಿಬಿಟ್ಟು ಒಂದು ಎಫ್ ಎಸ್ ಡಬ್ಲ್ಯೂ ಸಿ ಬಿ ಓ ಗೆ ನಾನು ಅಲ್ಲಿ ಹಕೌಂಟೆಂಟ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ ಅಲ್ಲಿ ಕೆಲಸ ನನಗೇ ಅಲ್ಲಿ ಸೇರ್ದಾವಾಗ ನನಗೆ ಬರೀ ಸಂಬಳ ಬಂದು ಎಂಟ್ನೂರು ರುಪಾಯಿ ಕೊಡ್ತಿದ್ದರು ಗೌರವ ಧನ ಅಂತ್ಹೇಳ್ಬಿಟ್ ತಿಂಗಳಿಗೆ ಅಲ್ಲಿ ನಾನು ಒಂದುವರೆ ವರ್ಷ ಎರಡು ವರ್ಷ ಅಲ್ಲೂ ಕೆಲಸ ಮಾಡಿಕೊಂಡು ಬಂದೆ ಮತ್ತು ಅಲ್ಲೂ ಬಿಟ್ಟೆ ಮತ್ತು ಅಲ್ಲು ಬಿಟ್ಟು ಒಂದು ಫೈನಾನ್ಸ್ ಕಂಪ್ನಿಗೆ ಹೋದೆ ಅಲ್ಲೀ ಫೈನಾನ್ಸ್ ಕಂಪ್ನಿಯಲ್ಲಿ ಶ್ರೀರಾಮ್ ಚಿಟ್ಸ್ ಅಂತ್ಹೇಳ್ಬಿಟ್ಟು ಒಂದು ಫೈನಾನ್ಸ್ ಕಂಪ್ನಿಗೆ ಹೋದೆ ಅಲ್ಲಿ ಸಹ ನಾನು ರಿಕವರಿ ಕೆಲಸ ಮಾಡ್ತಾಯಿದ್ದೆ ಹೋಗ್ಬಿಟ್ಟು ಅದೇನು ನನಗೆ ಹೆಮ್ಮೆ ಅಂತ ಹೇಳ್ಕೊಳ್ಳೊವಂಥದ್ ಏನಿಲ್ಲ ಮತ್ತು ಅದು ಬಿಟ್ಟು ಮತ್ತು ಅಲ್ಲೂ ನನಗೆ ಸೆಟ್ ಆಗಲಿಲ್ಲ ಮತ್ತು ಅಲ್ಲೂ ಬಿಟ್ಟು ನಾನೇನು ಮಾಡಿದೆ ಸಮ್ಮಿಲನ ಸಂಸ್ಥೆ ಅಂತ ಹೇಳಿಬಿಟ್ಟು ಒಂದು ಸಿ ಬಿ ಓಗೆ ಬಂದೆ ಆ ಸಿ ಬಿ ಓದಲ್ಲಿ ಬಂದೂ ಟ್ರಾನ್ಜಂಡರ್ಸ್ ಸಂಸ್ಥೆ ಅದು ಟ್ರಾನ್ಜಂಡರ್ ಸಂಸ್ಥೆಯಲ್ಲಿ ಅಯ್ಯೋ ನಾನು ಟ್ರಾನ್ಜಂಡರಿಗೋಸ್ಕರ ಏನಾದರೂ ಒಂದು ಸಾಧನೇನ ಮಾಡಲೇಬೇಕು ಅಂತ ನಾನು ಗುರಿ ಇಟ್ಕೊಂಡು ಬಂದೆ ಅಲ್ಲೇನು ಮಾಡಿದ್ರು ಅಂತಂದರೆ ನಮ್ಮದು ಟ್ರಾನ್ಜಂಡರ್ಸ್ ಹೆಸರಲ್ಲಿ ಒಂದು ಖಾತೆಯನ್ನು ತೆರೆದಿದ್ರು ಆ ಖಾತೆಯಲ್ಲಿ ಬರೀ ಮೂರು ಸಾವಿರ ರುಪಾಯ್ ಹಣ ಇತ್ತು ಅದನ್ನು ಏನಾದ್ರು ಮಾಡಿ ನಾನು ಜಾಸ್ತಿ ಮಾಡಬೇಕು ಒಂದು ರ ಜಾಸ್ತಿ ಮಾಡಿ ಸಮುದಾಯದ ಅವ್ರಿಗೆ ಒಂದು ಒಳ್ಳೇದ್ ಮಾಡಬೇಕು ಅಂತೇಳಿಬಿಟ್ಟು ಒಂದು ಗುರಿನ ಇಟ್ಕೊಂಡು ಬಂದೆ ಮತ್ತು ಅದನ್ನು ಅದಕ್ಕೆ ಬಂದೂ ಎಲೆಕ್ಷನ್ ಪ್ರೊಸೆಸ್ ಅಂತ ಮಾಡ್ತಾರೆ ಆ ಎಲೆಕ್ಷನ್ ಪ್ರೊಸೆಸ್ ಅಲ್ಲಿ ನಾನೂ ಬೋರ್ಡಲ್ಲೇ ನಿಂತ್ಕೊಂಡೆ ಸಮುದಾಯದವರೆಲ್ಲ ನನಗೆ ಹೋಟ್ ಹಾಕಿದ್ರು ನಾನು ಮತ್ತೆ ಕಾರ್ಯದರ್ಶಿ ಅಂತ ಒಂದು ನನಗೆ ಒಂದು ಪದವಿನ ಕೊಟ್ಟರು ಹುದ್ದೆನ ಕೊಟ್ಟರು ಕಾರ್ಯಕಾರಿ ಸಮಿತಿಯಲ್ಲಿ ಆ ಪೋಸ್ಟಿಂಗಿಗೆ ಬಂದೆ ಮತ್ತು ಅದ್ರ ಜೊತೆಗೆ ನಾನು ಪಿ ಡಿ ಅಂತ್ಹೇಳ್ಬಿಟ್ಟು ಪ್ರಾಜೆಕ್ಟ್ ಡೈರೆಕ್ಟ್ರ್ ಆಗಿ ಒಂದೂ ಕೆಸಾಫ್ಸ್ ಇಂದ ಒಂದು ಟಿ ಐ ಕಾರ್ಯಕ್ರಮನ ಕೊಟ್ಟಿದ್ದರು ಆ ಕಾರ್ಯಕ್ರಮದಲ್ಲಿ ನಾನು ಪ್ರಾಜೆಕ್ಟ್ ಡೈರೆಕ್ಟ್ರ್ ಆಗಿದ್ದೆ ಅಲ್ಲೂ ಸಹ ನಾನು ಅಲ್ಲಿ ನನಗೆ ಸಿಬ್ಬಂದಿಗಳು ಬಂದು ಮೂವತ್ತೈದು ಜನ ಸಿಬ್ಬಂದಿಗಳು ಇರ್ತಾರೆ ನನ್ನ ಜೊತೆಗೆ ಅವ್ರ ಕೈಯಲ್ಲಿ ನಾನು ಕೆಲಸ ಮಾಡ್ಸೋವಂಥದ್ದು ಮತ್ತು ಅದ್ರ್ ಜೊತೆಗೆ ಸಮುದಾಯದವ್ರಿಗೆ ಸೋಷ್ಯಲ್ ಎಂಟಟೈಲ್ಮೆಂಟು ಆಧಾರ್ ಕಾರ್ಡ್ ಆಗಿರ್ಬೋದು ಪಾನ್ ಕಾರ್ಡ್ ಆಗಿರ್ಬೋದು ಓಟ್ರ್ ಐ ಡಿಯಾರು ಆಗಿರ್ಬೋದು ಇವೆಲ್ಲ ಮಾಡಿಸ್ಕೊಂತ ಅವ್ರಿಗೆ ನಿರಂತರವಾಗಿ ನಾನು ಆರು ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಬರ್ತಾ ಇದೀನಿ ಅದ್ರ ಜೊತೆಗೇ ನನಗೆ ಹೆಮ್ಮೆ ಅಂತ ಹೇಳ್ಕೊಬೇಕಂತಂದರೆ ಮೂರು ಸಾವಿರ ರುಪಾಯಿ ಹಣ ಇದ್ದಿದ್ನ ಇವತ್ತು ಹತ್ತು ಲಕ್ಷ ರುಪಾಯಿನ ನಾನು ಡೊನೇಶನ್ನ ಎಲ್ಲರ ಕಡೆಯಿಂದ ಪಬ್ಲಿಕ್ಸ್ ಕಡೆಯಿಂದ ನಮ್ಮ ಕಮ್ಯುನಿಟಿಗಳು ಕಡೆಯಿಂದ ಎಲ್ಲರ ಕರೆಯಿಂದ ಹತ್ತು ಲಕ್ಷ ಡೊನೇಶನ್ನ ಕಲೆಕ್ಟ್ ಮಾಡಿದೆ ನಾನು ಆ ಡೊನೇಶನ್ನ ಇಟ್ಟಿರೊ ಉದ್ದೇಶ ಏನಂತಂದರೆ ಈಗ ತುಂಬ ಕಳಂಕ ತಾರತಮ್ಯ ಆಗ್ತಾಯಿರುತ್ತೆ ಆ ಟ್ರಾನ್ಜಂಡರ್ಸಿಗೆ ಅವ್ರಿಗೆ ಮನೆಯಲ್ಲಿ ಕೆಲವರು ಹುಡ್ಗ ಆಗಿ ಹುಟ್ಟಿರ್ತಾರೆ ಅವ್ರ ಭಾವನೆಗಳೆಲ್ಲ ಹೆಣ್ಣು ಆಗಿರುತ್ತೆ ಅವ್ರನ್ನ ಏನು ಮಾಡ್ತಾರೆ ಮನೆಯಿಂದ ಹೊರಗಡೆ ಹಾಕಿರ್ತಾರೆ ಫ್ಯಾಮ್ಲಿ ಆಕ್ಸೆಪ್ಟಿಂಗ್ ಇರೋದಿಲ್ಲ ಫ್ಯಾಮ್ಲಿಗಳಲ್ಲಿ ಯಾರೂ ಅವ್ರನ್ನ ಸೇರಿಸ್ಕೋಳೋದಿಲ್ಲ ಅವ್ರು ಮನೆ ಬಿಟ್ಟು ಹೊರಗಡೆ ಇರ್ತಾರೆ ಅವ್ರಿಗೆ ಏನಾದರೂ ಹುಷಾರ್ ಇಲ್ದಿರೋವಾಗ ಅವ್ರಿಗೆ ಹಾಸ್ಪೆಟಲಿಗೆ ಏನೋ ನಮ್ಮ ಕೈಯಲ್ಲಿ ಆಗಿದ್ದಷ್ಟು ಸಂಸ್ಥೆ ಕಡೆಯಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಮೆಡಿಕಲ್ಸಿಗೆ ಅಂತ ಹೇಳ್ಬಿಟ್ಟು ಮಾತ್ರೆಗಳಿಗೆ ಔಷಧಿಗಳ್ಗೆ ಕೊಡಿಸ್ತೀವಿ ನಂತರ ಸತ್ತೋಗಿದ್ದರೆ ಅವರ ಹೆಣಾನ ಸಹ ಯಾರೂ ಅವ್ರ ಮನೆಯವ್ರು ಬಂದು ತಗೊಂಡು ಹೋಗೋದಿಲ್ಲ ಅವಾಗ ನಾವು ಸಂಸ್ಥೆ ಆಗಿ ಅವ್ರ ಅಂತ್ಯ ಸಂಸ್ಕಾರವನ್ನು ಏನು ಆಗತ್ತೊ ಅದನ್ನು ನಾವು ಎರಡು ಸಾವಿರ ರುಪಾಯಿ ನಗದು ಮುಖಾಂತ್ರ ಕೊಟ್ಟು ಅವ್ರಿಗೆ ಅಂತ್ಯ ಸಂಸ್ಕಾರಕ್ಕೆ ನಾವು ಕೊಡ್ತಿದೀವಿ ಹಣವನ್ನು ಆ ಇದ್ರ ಜೊತೆಗೆ ಅವ್ರನ್ನ ಮತ್ತು ಏನಿರುತ್ತೆ ಇನ್ನೂ ಏನಾದರೂ ಸಪೋರ್ಟ್ ಬೇಕಾಗಿದ್ರೆ ಅವ್ರಿಗೂ ಸಹ ಎರಡು ಸಾವಿರ ಹಿಂದೆಲ್ಲ ಹತ್ತು ಸಾವಿರ ರುಪಾಯಿ ಹಣವರೆಗೂ ನಾವು ಕೊಟ್ಟು ಅದು ಸಂಸ್ಥೆ ಖಾತೆಯಿಂದ ತೆಗೆದೇ ನಾವು ಹಣಾನ ಕೊಡೋ ಅಂಥದ್ದು ಇದು ನನಗೆ ತುಂಬ ಹೆಮ್ಮೆ ಇದೆ ನಮ್ಮ ಟ್ರಾನ್ಜಂಡರ್ ಸಮುದಾಯಕ್ಕೆ ನಾನು ಒಳ್ಳೇದ್ ಮಾಡ್ತಾ ಇದೀನಿ ಅಂತ ಇದ್ರ ಜೊತೆಗೇ ಮತ್ತು ಇನ್ನೂ ಒಂದು ನಮ್ಮದು ಸಂಸ್ಥೆಗೆ ಈಗ ವ ಫಂಡರ್ಸು ಕೊಟ್ಟಷ್ಟು ದಿನ ನಮ್ಮದು ಆಫೀಸನ್ನ ನಾವೂ ರೆಂಟ್ ಕೊಟ್ಟು ಕಟ್ಕೊಂಡು ಹೋಗ್ತಿರ್ತೀವಿ ಆದರೆ ಅದು ಮುಂದ್ವರಿಸ್ಕೊಳ್ಳೋಕ್ ಆಗೋದಿಲ್ಲ ಅವ್ರು ಯಾವತ್ತು ಫಂಡ್ಸು ಸ್ಟಾಪ್ ಮಾಡ್ತಾರೊ ಪ್ರಾಜೆಕ್ಟು ಸ್ಟಾಪ್ ಮಾಡ್ತಾರೊ ಗೊತ್ತಿಲ್ಲ ನಮ್ಮದು ಕೋಲಾರ ಅಲ್ಲಿ ಏನಂತಂದರೆ ಒಂದು ಎಲ್ಲಾದರೂ ನಿವೇಶನ ಕೊಟ್ಟರೆ ನಮ್ಮ ಡಿ ಸಿ ಕ ಮಾನ್ಯ ಜಿಲ್ಲಾಧಿಕಾರಿಗಳೂ ಒಂದು ಆಫೀಸನ್ನ ಸ್ವಂತ ಆಫೀಸನ್ನ ಕಚೇರಿನ ಕಟ್ಟಬೇಕು ಅಂತ ಒಂದು ಕನಸಿದೆ ನಮ್ಮದು ಅದನ್ನು ಸಹ ನಾನು ಪ್ರಯತ್ನ ಪಡ್ತಾಯಿದೀನಿ ನಾನ್ ಇರೋವಷ್ಟು ದಿನ ಏನಾದರೂ ಒಂದು ಸಮುದಾಯಕ್ಕೆ ಒಳ್ಳೇದ್ ಮಾಡಿ ಒಂದು ಕಚೇರಿನ ಮಾಡಬೇಕು ನಮ್ಮದೇ ಸ್ವಂತ ಅದು ಟ್ರಾನ್ಜಂಡರ್ ಕಚೇರಿ ಆಗಿರಲಿ ಅಂತಾ ಅದಕ್ಕೋಸ್ಕರ ನಾನು ಮಾಡ್ತಾ ಇದೀನಿ ಮತ್ತು ಸಮುದಾಯದ ಅವ್ರಿಗೆ ನಿವೇಶನಗಳ್ ಕೊಡಿಸ್ಬೇಕು ಅವ್ರನ್ನ ಒಂದು ಮುಖ್ಯ ವಾಹಿನಿಗೆ ತರಬೇಕು ಅಂತ್ಹೇಳ್ಬಿಟ್ಟು ನಾನೂ ಪ್ರತೀ ಸರ್ಕಾರಿ ಇಲಾಖೆಗಳಲ್ಲು ಸಹ ನಾನೂ ವಕಾಲತ್ತುಗಳನ್ನ ನಾನು ಮಾಡ್ತಾ ಇದೀನಿ ಅದು ಸಹ ನನಗೇ ಹೆಮ್ಮೆ ಇದೆ ಮಾಡ್ತಾ ಇದೀನಿ ಅಂತ ಮತ್ತೆ ನಮ್ಮ ಸಮುದಾಯದವ್ರಿಗೆ ಏನು ಅಂತಂದರೆ ಒಂದು ಮೂವತ್ತು ಸಾವಿರ ರುಪಾಯಿ ಡಬ್ಲ್ಯು ಡಿ ಸಿ ಕಡೆಯಿಂದ ಸಹ ಅವ್ರಿಗೆ ಏನೋ ಒಂದು ತರಕಾರಿ ವ್ಯಾಪಾರನೋ ಒಂದು ಸೀರೆ ವ್ಯಾಪಾರನೋ ಕುರಿ ವ್ಯಾಪಾರನೋ ಹಸು ವ್ಯಾಪಾರ ಏನೋ ಒಂದು ಮಾಡಲಿಕ್ಕೆ ಮೂವತ್ತು ಸಾವಿರ ರುಪಾಯಿ ಸಹಾ ದಯ್ ಸಹಾಯ ಧನವನ್ನು ನಾನು ನನ್ನ ಸಮುದಾಯದವ್ರಿಗೆ ಕೊಡಿಸ್ತ ಇದೀನಿ ಅದು ಸಹ ನನಗೆ ತುಂಬ ಹೆಮ್ಮೆ ಇದೆ ಇದೂ ನನಗೆ ಏನೋ ಸೋಷ್ಯಲ್ ಸರ್ವೀಸು ಸಮಾಜ ಸೇವೆ ಮಾಡಬೇಕು ಅನ್ನೋಂಥದು ನನಗೆ ಒಂದು ಮುಖ್ಯ ಉದ್ದೇಶನ ಇಟ್ಕೊಂಡಿದ್ದೆ ಅದು ನಾನೂ ಉದ್ದೇಶನ ಈಗ ನಾನು ಕಂಪ್ಲೀಟ್ ಮಾಡ್ತಾ ಇದೀನಿ ನನಗೆ ಅದು ತುಂಬ ಹೆಮ್ಮೆ ಇದೆ ಇನ್ನೂ ನಾನು ಸಮಾಜ ಸೇವೆ ಮಾಡಬೇಕು ಅನ್ನೋದು ನನಗೆ ಆಸಕ್ತಿ ಆಸೆ ಆಸಕ್ತಿ ಎರಡು ಇದೆ ನನಗೆ ಇನ್ನು ಮುಂದಿನ ದಿನಗಳಲ್ಲೂ ಸಹ ನಾನು ಸಮುದಾಯದವ್ರಿಗೆ ಏನೇನೆಲ್ಲ ಸೌಲಭ್ಯಗಳ್ ಸಿಗಬೇಕೊ ಆ ಸೌಲಭ್ಯಗಳನ್ ಒದಗಿಸ್ಕೊಡ್ತೀನಿ ಅಂತ ನಾನೂ ಅದನ್ನು ಗುರಿಯಾಗಿ ಇಟ್ಕೊಂಡಿದೀನಿ ಅದನ್ನು ಸಹ ನಾನು ಕಂಟಿನ್ಯೂ ಮಾಡ್ತಾ ಇದೀನಿ ಇದು ನನಗೆ ನನ್ನ ಲೈಫಲ್ಲಿ ಆಗ್ತಾ ಇರೋವಂಥ ಒಂದು ಇತಿಹಾಸನ ನಾನು ಇವತ್ತೂ ಹೇಳ್ಕೊಳ್ತ ಇದೀನಿ ಇದು ನನಗೆ ತುಂಬ ಹೆಮ್ಮೆ ಇದೆ ನನಗೆ